ಸುದ್ದಿ ಮಾಧ್ಯಮಗಳಂದ್ರೆ ಸುದ್ದಿ ಮಾಧ್ಯಮಗಳು ಅದು ಯಾವುದೇ ಇರಲಿ ಹಳೇ ಕಾಲ್ದಲ್ಲಿ ಇರೋಂಥ ಸುದ್ದಿ ಮಾಧ್ಯಮಗಳು ಹೊಸ ಕಾಲ್ದಲ್ಲಿ ಇರೋಂಥ ಸುದ್ದಿ ಮಾಧ್ಯಮಗಳು ಎರಡೂ ಸಹ ಬಹಳ ಬಹಳ ಉಪಯೋಗ ಆಗೋ ಅಂಥದ್ದು ನಮಗೆ ಹಿಂದಿನ್ ಕಾಲದಲ್ಲಿ ಇವಾಗಿನ ಥರಾ ಯಾವುದೇ ಸುದ್ದಿ ಮಾಧ್ಯಮಗಳಿಲ್ಲ ಅವಾಗ ಇರ್ತಿದ್ದಿದ್ದು ಬರೀ ಏನು ಗೊತ್ತ ಯಾವುದೋ ಒಂದು ಹಳೇ ಟಿವಿ ಅದರಲ್ಲಿ ಚಂದನ ವಾರ್ತೆಗಳು ಡಿ ಡಿ ನ್ಯಾಷನಲ್ ವಾರ್ತೆಗಳು ವಾರದಲ್ಲಿ ಒಂದು ಈ ವಾರ್ತೆಗಳು ಹಾಗೆ ಮತ್ತು ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ನೋಡ್ತಾ ಇದ್ವು ನ್ಯೂಸ್ ಪೇಪರು ಹಳ್ಳಿ ಕಡೆಯಲ್ಲಿ ಯಾವಾಗಲೂ ಸಿಗ್ತಿರಲಿಲ್ಲ ನಮ್ಮ ಮಲೆನಾಡ್ ಸೈಡಲ್ಲಿ ಅಂತೂ ಯಾವಾಗಲೂ ಸಿಗ್ತಿರಲಿಲ್ಲ ಯಾವಾಗಲೋ ಒಂದು ಯಾರ ಮನೆಯಲೋ ಇದ್ದೋರ ಮನೇಲಿ ಟಿವಿ ಇಲ್ದೋರ ಮನೇಯಲ್ ಇಲ್ಲ ಆದರೆ ಈಗಲ್ಲ ಈಗಿನ ಮಾಧ್ಯಮಗಳು ಹೊಸ ಮಾಧ್ಯಮಗಳ್ ನಡುವೆ ಬಹಳ ಅಂದ್ರೆ ಬಹಳಾ ಇನ್ನೊವೇಷನ್ ಆವಿಷ್ಕಾರಗಳು ನಡೀತಿದ್ದು ಎಂತೆಂಥ ಮಾಧ್ಯಮಗಳ್ ಬೇಕು ನಿಮಗೆ ಮೊಬೈಲ್ ಫೋನು ಅದು ಸ್ಕ್ರೀನ್ ಟಚ್ ಆಗಲಿ ಕೀಪ್ಯಾಡ್ ಆಗಲಿ ಆ ಥರದ್ ಫೋನ್ಗಳು ಮತ್ತು ನ್ಯೂಸ್ ಪೇಪರ್ ಆಮೇಲೆ ಹೊಸ ಹೊಸ ಮ್ಯಾಗ್ಜೀನ್ಸ್ಗಳು ಹಾಗೆ ಹೊಸ್ ಹೊ ಹೊಸ ಹೊಸ ಥರದ್ ಟಿವಿ ಆಗ ಟಿವಿ ವೆರೈಟೀಸ್ ಆಫ್ ಟಿವಿ ಇದೆ ಹೊಸ್ಸ ಹೊಸಾದ್ ಟಿ ವಿಗಳಿರ್ತವೆ ಹಂಗೇ ಮತ್ತು ಏನೇಳಿ ಕಂಪ್ಯೂಟರು ಲ್ಯಾಪ್ಟಾಪು ಈ ಕಡೆಯಿಂದ ಆ ಕಡೆಗೆ ಇಮೇಲ್ ಕಳಿಸೋದು ಕಾ ಒಂದೊಂದು ಸಕ್ಕತ್ ಸಂಪರ್ಕ ಮಾಧ್ಯಮಗಳಂತೂ ಇವಾಗಂತೂ ತುಂಬಾ ಇದಾವೆ ಆಗಿಂದಕ್ಕು ಈಗಿಂದಕ್ಕು ಏನು ಆವಾಗ ವಾರ ಆದರೂ ಒಂದು ವಿಚಾರ ಒಂದು ಕಡೆ ನಡೀತಿತ್ತು ಒಂದು ವಾರ ತಿಂಗಳಾದರು ನಮ್ಗೆ ಈ ಕಡೆ ಇರೋರಿಗೆ ಗೊತ್ತಾಗ್ತಿರಲಿಲ್ಲ ಎಲ್ಲೋ ಏನೋ ನಮ್ಮ ಮನೆಯವ್ರಿಗೆ ಯಾರಿಗೋ ಏನೋ ಆಯಿತು ಯಾರಿಗೋ ಹುಷಾರಿರ್ಲಿಲ್ಲ ಯಾವುದೇ ಒಂದು ಇವಾಗ ನೋಡಿ ಜಸ್ಟ್ ಒಂದು ಈಗ ಫೋನ್ ಇರ್ತದೆ ಫೋನ್ ಇಂದ ಫೋನಲ್ಲಿ ನಮಗೆಲ್ಲಾ ಅವತ್ತು ಆ ಗಳಿಗೇಲಿ ಆ ಕ್ಷಣದಲ್ಲಿ ಗೊತ್ತಾಗುತ್ತೆ ಓ ನಮ್ಮ ತಾತಂಗೆ ಹುಷಾರಿಲ್ಲಂತೆ ನಮ್ಮ ತಾತಂಗೆ ಸುಸ್ತಾಗಿದೆಯಂತೆ ಅವ್ರನ್ನ ಆಸ್ಪಿಟಲ್ ದವಾಖಾನೆಗ್ ಸೇರಿಸಿದ್ದಾರಂತೆ ಅಯ್ಯೋ ನಾವು ಇವಾಗಲೆ ಹೋಗ್ಬೇಕು ಅವ್ರನ್ನ ನೋಡಬೇಕು ಅಂತ ಇವಾಗಿನ ಮಾಧ್ಯಮಗಳ್ ನಾವು ಎಷ್ಟು ಮಹತ್ವ ಇದೆ ನೋಡಿ ಇವಾಗ ತಕ್ಷಣ ಗೊತ್ತಾಗುತ್ತೆ ನಾವು ಅವ್ರು ಜೀವಂತವಾಗಿದ್ದಾಗ ಅವ್ರು ಚೆನ್ನಾಗಿದ್ದಾಗ್ ಹೋಗ್ ನೋಡ್ಬೋದು ಆದರೆ ಅವಾಗ ಆಗ್ತಿರಲಿಲ್ಲ ಅವರೊಬ್ಬರು ಅವರು ಮರಣ ಹೊಂದಿದರು ಸಹ ನಮಗೆ ಓ ನಮ್ಮ ನಮ್ಮ ಹತ್ತಿರ್ದವ್ರು ತೀರಿಕೊಂಡ್ರು ನಾವು ಹೋಗ್ಬೇಕು ಅಂತ ನಮಗೆ ವಿಚಾರಗಳು ಗೊತ್ತಾಗ್ತಿರಲಿಲ್ಲ ಅವಾಗಿಂದ ಇದರಲ್ಲಿ ಆಗ ಯಾವಾಗಲೋ ಹದಿನೈದು ಇಪ್ಪತ್ತು ದಿನಕ್ಕೆ ಮಾಧ್ಯಮಗಳ್ ರೇರ್ ಕಡಿಮೆ ಅವಾಗಿಂದು ಗೊತ್ತಾಗ್ತಿದ್ದದು ಈಗ ಆ ಥರ ಅಲ್ಲ ಹೊಸ ಹೊಸ ಮಾಧ್ಯಮಗಳು ಹೊಸ ಹೊಸ ಆವಿಷ್ಕಾರಗಳೆಲ್ಲ ಸ್ಟಾರ್ಟ್ ಆಗಿರೋದರಿಂದ ಎಷ್ಟೋ ಎಷ್ಟೋ ವಿಚಾರಗಳು ಕೂತಲ್ಲಿಗೆ ಕೂತಲ್ಲಿಗೆ ನಾವೀಗ ಇಲ್ಲಿ ಕೂತಿರ್ತೀವಿ ಅಲ್ಲಿಗೆ ವಿಚಾರಗಳು ಅರ್ಥ ಆಗ್ತವೆ ಅಲ್ಲಿಗೆ ಗೊತ್ತಾಗುತ್ತೆ ಹೆಂಗೆ ಏನು ಯಾವ ಥರ ಇದ್ದಾವೆ ಆ ವಿಚಾರಗಳು ಯಾರ ಮನೇಲಿ ಏನಾಯಿತು ಯಾವ ದೇಶದಲ್ಲಿ ಏನಾಯಿತು ಯಾವ ಸ್ಕೂಲಲ್ಲಿ ಹೆಚ್ಚು ಫಲಿತಾಂಶ ಬಂದಿದೆ ಹತ್ತನೇ ಕ್ಲಾಸಲ್ಲಿ ಎಷ್ಟು ಫಲಿತಾಂಶ ಇದೆ ಸೆವೆಂತ್ ಸ್ಟಾಂಡ್ ಏಳನೇ ಕ್ಲಾಸಲ್ಲಿ ಎಷ್ಟು ಫಲಿತಾಂಶ ಬಂದಿದೆ ಹಾಗೆ ಈಗ ಹೊಸ್ತಾಗಿ ಐದನೇ ತರಗತಿಯವರಿಗೆ ಕಲಿಕಾ ಬಲವರ್ಧನೆ ಅಂತ ಒಂದು ಇದು ಮಾಡಿದ್ದಾರೆ ಅವು ಅವರಿಗೂ ಸಹ ಹೆಂಗೆ ಯಾವ ಥರ ರಿಸಲ್ಟ್ ಬಂತು ಯಾವ ಥರ ಫಲಿತಾಂಶ ಬಂತು ಯಾವ ಥರ ಅವ್ರು ನಿಮ್ಗೆ ಪರೀಕ್ಷೆ ನಡ್ಸೋದು ಅವ್ರು ಯಾವ ಥರ ಅವ್ರನ್ನ ಉತ್ತೀರ್ಣರನ್ನಾಗಿ ಮಾಡೋದು ಅನ್ನೋದು ಎಲ್ಲದನ್ ಸಹ ನಾವು ಮಾಧ್ಯಮಗಳಲ್ಲೇ ಅರ್ಥ ಮಾಡ್ಕೊಂಡು ಮಾಧ್ಯಮಗಳಲ್ಲೇ ತಿಳಿಸ್ಕೊಂಡು ಅದ್ರ ಬಗ್ಗೆ ನಾವು ಹೊಸ ಹೊಸ ಮಾಧ್ಯಮಗುಳ್ನ ಉಪಯೋಗಿಸೋದ್ರಿಂದ ತಾನೇ ಹೊಸ ಹೊಸ ಮಾಧ್ಯಮಗಳಲ್ಲಿ ಹೊಸ ವಿಚಾರಗಳು ನಮ್ಗೆ ಅರ್ಥ ಆಗ್ತಾ ಹೋಗ್ತವೆ ದಿನ ದಿನಕ್ಕೂ ದಿನ ದಿನಕ್ಕೂ ಇಲ್ಲಿ ಪರಿಸ್ಥಿತಿಗಳು ವಿದ್ಯಾಮಾನಗಳು ಚೇಂಜ್ ಆಗ್ತಾನೆ ಹೋಗ್ತದೇ ಆಗ ನಾವು ಮಾಧ್ಯಮಗಳ್ನ ಇಟ್ಕೊಂಡಿರೋದ್ರಿಂದ ನಾವು ಮಾಧ್ಯಮಗಳ್ನ ಅದರ ಬಗ್ಗೆ ಮಾಹಿತಿ ಪಡೆ ಪಡಿತ ಇರೋದರಿಂದ ನಮ್ಗೆ ಮಾಧ್ಯಮಗಳಲ್ ಏನೇನಾಗ್ತಿದೆ ಅಂತ ನೋಡ್ತಾ ಇರ್ತೀವಿ ಗೊತ್ತಾಗುತ್ತೆ ಯಾವ ಥರ ಗೊತ್ತಾಗುತ್ತೆ ಅಂದರೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗತ್ತೆ ಹೊಸ ಮಾಧ್ಯಮಗಳು ಹೊಸ ಹೊಸ ರೀತೀಲಿ ಇರ್ತವೆ ಹೊಸ ಹೊಸ ವಿಚಾರಗಳನ್ನು ಅರ್ಥ ಮಾಡಿಸ್ತಾವೆ ನಮಗೆ ಹೊಸ ಹೊಸ ಅರ್ಥಗಳ್ ಅರ್ಥ ಅರ್ಥ ಆಗೋದ್ ನಮಗೆ ಈಗ ಒಂದು ಮೊಬೈಲ್ ಫೋನಿಂದ ಈಗ ಏನೋ ಬೇರೆ ದೇಶ್ದಲ್ಲಿ ಇರ್ತೆ ಅವ್ರನ್ನ ನಾವು ಮೊ ಫೋನ್ಗಳಿಂದ ಕಾಣು ಅವ್ರನ್ನ ಮಾತಾಡಿಸ್ಬೋದು ಮಾತಾಡಿಸೋದು ಅವಾಗ ಹಿಂದಿನ್ ಕಾಲ್ದಲ್ಲಿ ಆ ಥರ ಇರಲಿಲ್ಲ ಹಿಂದಿನ್ ಕಾಲದಲ್ಲಿ ತುಂಬ ಕಷ್ಟ ಒಬ್ಬ ಒಂದು ಬೇರೆ ವಿದೇಶಕ್ಕೆ ಪ್ರಯಾಣ ಮಾಡ್ತಾನಂದರೆ ಅವನು ಮುಂದೊಂದು ವರ್ಷ ಬರೋವರ್ಗು ಅವ್ನ ಕಾಯಬೇಕಿತ್ತು ಅವ್ನ ಮಾತಲ್ಲ ಇವಾಗ ಹಂಗಲ್ಲ ಏನೇಳಿ ವಿಡಿಯೋ ಕಾಲ್ಗಳು ಮಾತಾಡಿ ಅವ್ನು ಹೇಗಿದ್ದಾನೆ ನಾವು ಹೇಗಿದ್ದೀವಿ ಎಲ್ಲ ನೋಡ್ಕೋತೀವಿ ನಮ್ಮನ್ನು ನಾವು ನೋಡ್ಕೋತೀವಿ ಹೆಂಗಿದೀವಿ ಏನು ಅಂತ ಆದರೆ ಅವಾಗ ಹಿಂದಿನ್ ಕಾಲದಲ್ಲಿ ಆ ಹಳೆ ಕಾಲ್ದಲ್ಲಿ ಆ ಥರ ಇರಲಿಲ್ಲ ಅವ್ರನ್ನ ನೋಡೋಂಗೆ ಇರಲಿಲ್ಲ ನಾವು ಈ ವರ್ಷ ಹೋದಂದ್ರೆ ಮುಂದಿನ ವರ್ಷ ಮತ್ತು ಬರೋ ವಾಪಾಸ್ ಬರೋವಾಗಲೇ ಹೇಗಿದ್ದಾನೆ ಎಂತ ಅಂತ ಅವ್ನ ಬಗ್ಗೆ ಗೊತ್ತಾಗ್ತಿತ್ತು ಅಷ್ಟರವರ್ಗು ಅವ್ನ ಬಗ್ಗೆ ಏನು ಗೊತ್ತಾಗ್ತಿರಲಿಲ್ಲ ಏನು ಅಂದರೆ ಏನೇನು ಗೊತ್ತಾಗ್ತಿರಲಿಲ್ಲ ಹಿಂಗೇ ಆಗ್ತಾ ಇರ್ತಿತ್ತು ಈಗ ಮಾಧ್ಯಮಗಳಿರೋದ್ರಿಂದ ಎಲ್ಲ ದೇಶಾನು ಸಹ ಆರ್ಥಿಕವಾಗಿ ಪ್ರಬಲ ಆಗೋಕ್ಕೂ ಮಾಧ್ಯಮಗಳೇ ಹೆಚ್ಚು ಹೆಚ್ಚು ಮಹತ್ವ ಪಡೆದಿದೆ ಮಾಧ್ಯಮಗಳಿರೋದ್ರಿಂದ ಒಂದು ದೇಶ ಇಷ್ಟೊಂದು ಪ್ರಸಿದ್ಧಿಯಾಗಿದೆ ನಮ್ಮ ದೇಶ ಇಷ್ಟು ಪ್ರಸಿದ್ಧಿ ಆಗಬೇಕು ಅಂದರೆ ಅವ್ರಿಗೆ ನಾವು ಪೈಪೋಟಿ ಕೊಡಬೇಕು ಅವರು ನಾ ಮಾಧ್ಯಮಗಳಲ್ ಏನು ಬಂತು ಅವ್ರಿಗೆ ಅಷ್ಟು ಆರ್ಥಿಕ ಬಲವರ್ಧನೆ ಆದರೂ ಆರ್ಥಿಕವಾಗ್ ಮುಂದುವರೆದ್ರು ನಾವು ಅದೇ ಥರ ಮುಂದುವರಿಬೇಕು ಅಂದರೆ ನಮ್ಗೆ ಅವ್ರು ಯಾವ ಥರ ಮಾಡಿದರು ಯಾವ ಥರ ಬೆಳೆದು ಬಂದ್ರಂತ ಅರ್ಥ ಆಗಬೇಕು ಹಂಗಾಗಿ ಈ ಥರ ಮಾಧ್ಯಮಗಳ್ ಇದ್ರೇ ಸಹ ನಮ್ಗೆ ಗೊತ್ತಾಗೋದು ಈಗ ಹಂಗಾಗಿ ದೇಶ ಆರ್ಥಿಕ್ವಾಗಿ ಮುಂದುವರಿಯೋಕೆ ಮೂಲ ಕಾರಣ ಅಂದರೆ ಈ ಮಾಧ್ಯಮ ಮಾಧ್ಯಮ ಅಮೇರಿಕ ಅಷ್ಟು ಮುಂದುವರೀತು ಅದನ್ನಾವು ಒಂದು ನ್ಯೂಸ್ ಪೇಪರ್ ಮೂಲಕ ಮಾಧ್ಯ ಟಿವಿ ಮಾಧ್ಯಮದ್ ಮೂಲಕ ನೋಡ್ಕೊಂಡು ನಾವು ಸಹ ಯಾಕೆ ಆ ಥರ ತಂತ್ರಜ್ಞಾನ ಬಳಸಬಾರ್ದು ನಾವು ಆ ಥರ ತಂತ್ರಜ್ಞಾನ ಅವರು ಆ ಬಳಸಿದ್ದಾರೆ ಯಾವ ಯಾವ ಥರದ್ದು ಅಂತ ಮಾಧ್ಯಮಗಳಲ್ಲಿ ನೋಡಿ ಓದಿಕೊಂಡು ತಿಳ್ಕೊಂಡು ಆಮೇಲೆ ನಾವು ನಾವು ಸಹ ಹೊಸ ಹೊಸ ಆವಿಷ್ಕಾರ ಮಾಡಿ ನಮ್ಮ ದೇಶ್ದಲ್ಲಿ ಏನು ವಿಜ್ಞಾನಿಗಳಿರ್ತಾರೆ ಹೊಸ ಹೊಸ ಒಳ್ಳೊಳ್ಳೆ ಕ್ವಾಲಿಫೈಡ್ ವಿಜ್ಞಾನಿಗಳಿರ್ತಾರೆ ಅವರನ್ನೆಲ್ಲ ಉಪಯೋಗಿಸ್ಕೊಂಡು ಹೊಸ ಹೊಸ ತಂತ್ರಜ್ಞಾನ ಆಳವಡಿಸ್ಕೊಂಡು ನಾವು ಸಹ ಆರ್ಥಿಕವಾಗಿ ಮುಂದೋಗೋಕೆ ಸಹಾಯ ಆಗುತ್ತೆ ಮಾಧ್ಯಮ ಈಗಿನ ಕಾಲದಲ್ಲಂತೂ ಮಾಧ್ಯಮ ಅನ್ನೋದು ತುಂಬ ಮುಖ್ಯವಾಗ್ ಮುಖ್ಯವಾದಂಥ ಒಂದು ಒಂದು ಇದಾಗಿದೆ